ಅಲೋ ಸರ್ ನಾನು ಪ್ರೇಮ ಅಂತ ಸರ್ ಆವಾಗ್ಲೆ ಆಡ್ರ್ ಮಾಡಿದ್ದೆ ನಾಲ್ಕು ಪಲಾವು ಮೂರು ಬಿರಿಯಾನಿ ಏಳು ಚಪಾತಿ ನಾಲ್ಕು ಕಬಾಬು ಎಂಟು ಮಶ್ರೂಮ್ ಬಿರಿಯಾನಿ ಎರಡು ಚಿಕನ್ ಗ್ರೇವಿ ಎರಡು ಚಿಕನ್ ಫ್ರೈ ನಾಲ್ಕು ಮಟನ್ ಸಾಂಬಾರ್ ಎಂಟು ಐಸ್ಕ್ರೀಮು ಎರಡು ಕೂಲ್ಡ್ರಿಕ್ಸು ಬೀಡ ಹತ್ತು ಇಷ್ಟು ಮಾಡಿದ್ದೆ ಸರ್ ಈಗ ನಮ್ಮಮನೆಯಲ್ಲಿ ಸ್ವಲ್ಪ ಜನ ನೆಂಟ್ರು ಜಾಸ್ತಿ ಆಗಿದಾರೆ ಅದರಿಂದ ಇನ್ನೊಂದು ನಾಲ್ಕು ಪಲಾವ್ ಜೊತೆಯಲ್ಲಿ ಇನ್ನು ನಾಲ್ಕು ಪಲಾವ್ ಎಸ್ಟ್ರಾ ಬೇಕು ಸರ್ ಇನ್ನು ಮೂರು ಬಿರಿಯಾನಿ ಎಕ್ಷ್ಟ್ರಾ ಬೇಕು ಸರ್ ನಾಲ್ಕು ಚಪಾತಿ ಎಕ್ಷ್ಟ್ರಾ ಬೇಕು ಸರ್ ನಾಲ್ಕು ಕಬಾಬ್ ಮಾಡಿದ್ದೀನಿ ಇನ್ನು ನಾಲ್ಕು ಕಬಾಬ್ ಎಕ್ಷ್ಟ್ರಾ ಬೇಕು ಸರ್ ಇನ್ನು ಎಂಟು ಮಶ್ರೂಮ್ ಬಿರಿಯಾನಿ ಬೇಕು ಇನ್ನೊಂದು ನಾಲ್ಕು ಚಿಕನ್ ಗ್ರೇವಿ ಇನ್ನು ನಾಲ್ಕು ಚಪಾತಿ ಇನ್ನೊಂದು ನಾಲ್ಕು ಮಟನ್ ಸಾಂಬಾರ್ ಬೇಕಾಗಿದೆ ಸರ್ ಸರ್ ಇನ್ನು ಸ್ವಲ್ಪ ಸ್ವಲ್ಪ ಚೆನ್ನಾಗ್ ಮಾಡಿ ಕಳಿಸಿ ನಮ್ಮಮನೆಯಲ್ಲಿ ಗೆಸ್ಟ್ ಬಂದಿದಾರೆ ಪ್ಯಾಕಿಂಗ್ ಚೆನ್ನಾಗಿರ್ಲಿ ಸರ್ ಸ್ವಲ್ಪ ಲೂಸಾಗ್ಬಿಡುತ್ತೆ ಪ್ಯಾಕಿಂಗು ಅದು ಸ್ವಲ್ಪ ಚೆನ್ನಾಗ್ ಮಾಡಿ ಕಳಿಸ್ಕೊಡಿ ತುಂಬ ಚೆನ್ನಾಗಿರ್ಬೇಕು ಸರ್ ತಿನ್ನೋದಕ್ಕೆ ಆ ಥರ ಮಾಡಿ ಕಳಿಸ್ಕೊಡಿ